ನಮ್ಮ ಭಾರತದ ಮನೋರಂಜನಾ ಕ್ಷೇತ್ರ ಅಂದರೆ ಹೆಂಗಿರ್ತೆ ಅಂದರೆ ಇವು ಡ್ಯಾನ್ಸ್ ಶೋಸ್ ಆಗ್ಬಿ ಆಗಿರ್ಬೋದು ಕಲ್ಚರ್ ಆ್ಯಕ್ಟಿವಿಟೀಸ್ ಅಂದರೆ ಸ್ಪೋರ್ಟ್ಸು ಅಂದರೆ ಹೊರಗಡೆ ಇಂಡೋರ್ ಔಟ್ಡೋರು ಇರ್ತವಲ್ಲ ಅಂದರೆ ಶ್ ಟಿವಿ ಶೋಸ್ ಆಗಿರ್ಬೋದು ಡ್ಯಾನ್ಸು ಸಿಂಗಿಂಗೂ ಮತ್ತು ಅಂದರೆ ಏನಪ್ಪ ಅಂದರೆ ಹೊರಗಡೆ ಎಲ್ಲ ಶೋಝು ಮಾಡ್ತಾ ಇರ್ತಾರ್ಲ ಅಂಥವೆಲ್ಲ ನಮ್ಮ ಭಾರತದ ಜನತೆಗೆ ಮನೋರಂಜನಾ ಕ್ಷೇತ್ರಗಳು ಹೇಗಪ್ಪ ಅಂದರೆ ಇವತ್ತು ಇವತ್ತು ಈ ಶೋ ನಡಿತಾ ಇದೆ ಅಂದರೆ ಹೇಗಪ್ಪ ಅಂದರೆ ಮನೋರಂಜನೆ ಕೆಲ್ವೊಂದು ಮ್ಯ ಕೆಲ್ವೊಂದು ಮೊಬೈಲಲ್ಲೂ ಕೊಡ್ತಾ ಇದಾರೆ ಮನೋರಂಜನೆ ಅಂದರೆ ಇಲ್ಲಿ ರೀಲ್ಸ್ ಮಾಡಿಕ್ಕೇಸಿ ಮನೋರಂಜನೆ ತಗೊತಾರೆ ಕೆಲವೊಬ್ಬರು ಮತ್ತೇನಪ್ಪ ಅಂದರೆ ಇವು ಅಲ್ಲಿ ಇಲ್ಲಿ ಆಡಿಷನ್ಸ್ಗಳು ಇರ್ತವಲ್ಲ ಅಲ್ಲಿ ಇಲ್ಲಿ ಹೋದಾಗ ಆಡಿಷನ್ಸ್ದು ಇದು ಮಾಡ್ತಾ ಇರ್ತಾರ ಏನಪ್ಪ ಅಂದ್ರೆ ಅವರು ಮನೋರಂಜನೆ ಮನೋರಂಜನೆ ಅಂದರೆ ಏನಂತಾರ್ ಅಂದರೆ ಹೇಗಪ್ಪ ಅಂದ್ರೆ ಮನೇಲಿ ಕುತ್ತಿ ಕೆಲ್ವೊಬ್ರಿಗೆಲ್ಲ ಬೋರ್ ಆಗ್ತಾ ಇರ್ತದೆ ಇವಾಗ ಮನೆ ಕೆಲಸ ಆಫೀಸ್ ವರ್ಕ್ ಅಂತ ಅದು ಇವೇ ಇರ್ತವಲ್ಲ ಕ್ವಾ ಹಾಗಾಕೇಸಿ ಅವ್ರು ಹೋಗ್ತಾ ಇರ್ತಾರೆ ಮನೋರಂಜನೆ ಇದು ಇದು ಮಾಡೋ ಸಲೇಕಿ ಎಂಟಟೈನ್ಮೆಂಟ್ ಸಲೇಕಿ ಹೋದಾಗ ಹೋದಾಗ ಏನಪ್ಪ ಅಂದ್ರೆ ಇಲ್ಲೆಲ್ಲ ನಮ್ಮ ಭಾರತದಲ್ಲಿ ಹೆಂಗಿರ್ತದೆ ಅಂದ್ರೆ ಕೋಲನ್ನ ನಡಿತದೆ ಅವಾಗವಾಗ ಅಂದರೆ ವರ್ಷ್ದಲ್ಲಿ ಒಂದು ಸಲ ಎರಡು ಸಲ ಕೋಲ ನಡಿತದೆ ಅದು ಅದು ನೋಡ್ಬೇಕಂದುರೂ ಭಾರತ ಜನ್ರಿಗೆ ತುಂಬ ಉತ್ಸಾಹ ಆ ಉತ್ಸಾಹ ಅಂದರೆ ಹೆಂಗ್ ಗೊತ್ತು ವರ್ಷ್ದಲ್ ಒಂದು ಒಂದೇ ಸಲ ಅಲ್ವ ನಡೆಯೋದು ನಡಿಬೇಕು ಅಂದಾಗ ಹೌದಪ್ಪ ನಾವೂ ನೋಡಬೇಕು ಮಾಡ್ಬೇಕು ಹೆಂಗಿರ್ತದೆ ಹೇಗಿಲ್ಲ ಅದರ್ದು ಒಂಥರ ಮಜಾ ಹೆಂಗಿರ್ತದೆ ಹೇಗಿಲ್ಲ ಇವಾಗ ಹೆಂಗೆ ಅಂದ್ರೆ ಟ ಟ್ರೆಂಡ್ ಹೇಗೆ ಅಂದ್ರೆ ಹೆಂಗೆ ಆಗ್ಬಿಟ್ಟದೆ ಅಂದರೆ ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ದು ಅವು ಇವು ಮಾಡ್ಕೊಂಡೇ ಇದು ಮನೋರಂಜನೆ ತೊಗೊಳತ್ತರ ಅಲ್ಮೋಶ್ಟ್ ಎಲ್ಲ ಭಾರತ ಜನರ ಜನಾಂಗದವರು ಹಾಗಾಗಿ ಇವ್ಸ್ ಇವು ಕೋಲ ಗೀಲ ನೋಡಬೇಕಂದ್ರೆ ಅವು ಅಪ್ರೂಪಲ್ವಾ ಅಂದರೆ ವರ್ಷ್ದಲ್ ಒಂದು ಸಲ ಅಲ್ಲ ಅಂದರೆ ಎರಡು ಸಲ ಅಷ್ಟೇ ಆ ಊರಲ್ಲಿ ಈ ಊರಲ್ಲಿ ಹೀಗೆ ಇರ್ತವೆ ಕೋಲ ಅಂದರೆ ನಮ್ಮ ಭಾರತ ಜನ ಉತ್ಸಾಹ ಅವು ಕೋಲ ನೋಡ್ಬೇಕು ಅನ್ನೋ ಅನ್ನೋದು ಹೆಂಗಿರ್ತದೆ ಹೆಂಗೆ ಮಾಡ್ತಾರ ಹೆಂಗೆ ಇಲ್ಲ ಅಂತ ಹಂಗಾಗಿ ಅವರು ಮನೋರಂಜನೆ ತಗೊಬೇಕಂತ ಹೋಗ್ತಾರೆ ಆ ಕ್ಷೇತ್ರ ಕ್ಷೇತ್ರಕ್ಕೆ